ಹಾಂ ನಮಸ್ತೆ ಹಾಂ ಹಾಂ ನಿಮ್ಮಲ್ಲಿ ಯಾವೆಲ್ಲ ಹುಯ್ಗ ಹೂಗಳಿದೆ ಸರ್

ಹೌದಾ ಹೇಗೆಲ್ಲ ರೇಟ ಕಾಕಡಕ್ಕೆ ಎಷ್ಟು ಉಂಟು ಈಗ

ಹೌದಾ ಮಾರಿಗೆ ಅಲ್ಲಲ್ಲ ಕಾ ಇದು ಮಾರಿಗೆ ಎಷ್ಟುಂಟು ಈಗ ಮಾರಿಗೆ ಕಾಕಡಕ್ಕೆ ಹೌದಾ ಇದಕ್ಕೆ ಇದು ಮಲ್ಲಿಗೆಗೆ ಅಟ್ಟಿಗೆ ಎಷ್ಟೀಗ ಹೌದಾ ಚೆಂಡಿಗೆ ಹೌದಾ ಗುಲಾಬಿ ಎಷ್ಟು ಉಂಟು ಈಗ

ಹೌದೌದಾ ನಮಗೆ ಒಂದು ನಮಗೆ ಮನೇಲಿ ಒಂದು ಮದುವೆ ಫಂಕ್ಷನ್ ಉಂಟು ಹಾಗಾಗಿ ನಮಗೆ ಕಾಕಡ ಮತ್ತು ಮಲ್ಲಿಗೆ ಸ್ವಲ್ಪ ಜಾಸ್ತಿ ಬೇಕು ಗುಲಾಬಿ ಸ್ವಲ್ಪ ಹ್ಞೂ ಒಂದು ಒಳ್ಳೆಯ ರೇಟ್ ಮಾಡಿ ಕೊಡ್ಬೌದಾ ನಮಗೆ ಒಂದು ನಾಡಿದ್ದು ಆದಿತ್ಯವಾರಕ್ಕೆ ಹೌದೌದೌದ್ ನಮಗೆ ಹೌದ್ ಬೆಳಿಗ್ಗೆ ಬೇಕೇ ಬೇಕು ಒಂದು ಆರು ಗಂಟೆಗೆ ಬೇಕು ಇಲ್ಲ ನಾವೇ ಬರ್ತೇವೆ ಬರ್ತೇವೆ ಹ್ಞೂ ಓಕೆ ಓಕೆ ಓಕೆ ಮಲ್ಲಿಗೆ ಒಂದು ಎರಡು ಅಟ್ಟಿ ಹಾಂ ಮತ್ತೆ ಮತ್ತೆ ಬ ಬಾಕಿ ಉಳ್ದಿದ್ದೆಲ್ಲ ಹೇಳ್ತೇನೆ ನಾ ನಾಡ್ದು ಬಂದು ಆಯ್ತು ಆಯ್ತು ಆಯ್ತು